ಇಂಟರ್ನೆಟ್ ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಮಹತ್ವದ ಪಾತ್ರ ವಹಿಸುತ್ತದೆ ಯಾವುದೇ ಒಂದು ವಿಷಯಗಳು ನಮಗೆ ತಕ್ಷಣ ತಿಳಿಯುತ್ತಿದೆ ಅಂದರೆ ಅದಕ್ಕೆ ಒಂದೇ ಕಾರಣ ಇಂಟರ್ನೆಟ್ ಇಂಟರ್ನೆಟ್ ಅಂದರೆ ಅಂತರ್ಜಾಲ ಇಂಟರ್ನೆಟ್ನಲ್ಲಿ ಬ್ಯಾಂಕ್ಗಳು ಯಾವುದೇ ಒಂದು ಯಸ್ ಹೊಸ ಯೋಜನೆಗಳು ಬಿಡಲಿ ಯಾವುದೇ ಒಂದು ಬಡ್ಡಿಯನ್ನು ರಿಯಾಯಿತಿ ಮಾಡಲಿ ಒಂದು ಚಿನ್ನಾಭರಣಕ್ಕೆ ಮೀನ್ಸ್ ಆಭರಣಗಳಿಗೆ ಇಷ್ಟು ರಷ್ಟು ರಿಯಾಯಿತಿ ನೀಡಿದ್ದೇವೆ ಎಂದು ಹೇಳಿದರೆ ಅವರ ಎಲ್ಲ ರೀತಿಯ ವಿಷಯಗಳು ನಮಗೆ ಕನ್ವೇ ಮಾಡೋದಕ್ಕೆ ಯಾವುದನ್ನು ಒಂದು ಮಾಧ್ಯಮವಾಗಿ ಅವರು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದರೆ ಅದೇ ಇಂಟರ್ನೆಟ್ ಇಂಟರ್ನೆಟ್ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಮುಖ್ಯ ಪಾತ್ರವಹಿಸ್ತಿದೆ ಬ್ಯಾಂಕ್ನಲ್ಲಿ ತುಂಬ ಯೋಜನೆಗಳನ್ನು ಬಿಡುತ್ತಾರೆ ಆ ಯೋಜನೆಗಳನ್ನು ನಮಗೆ ತಲುಪಿಸುವ ಒಂದು ಮಾಧ್ಯಮವು ಆ ಇಂಟೆರ್ನೆಟ್ಟೇ ಆಗಿದೆ ಸೊ ಇಂಟರ್ನೆಟ್ನನ್ನು ನಾವು ನೀ ತುಂಬ ಯೂ ಉಪಯೋಗಿಸಿಕೊಂಡು ಅದರ ಪಲಾ ಫಲಾನುಭವಿಯಾಗಬೇಕು ಆದರೆ ಅದನ್ನು ತುಂಬ ಇಂಟರ್ಯಾಕ್ಟ್ ಮಾಡ್ತೀವಂತ ಹೇಳಿ ನಾವು ಅದರಲ್ಲಿ ಯಾವುದೇ ರೀತಿ ಹಾಳಾಗಬಾರದು ಅನ್ನುವುದು ನನ್ನ ಆಸೆಯೂ ಹೌದು ಹಾಗಾಗಿ ಲಭ್ಯವಿರುವ ಬ್ಯಾಂಕ್ನ ಯೋಜನೆಗಳ ಬಗ್ಗೆ ನಾನು ಸುಮಾರು ವಿಷಯವನ್ನು ತಿಳಿದುಕೊಂಡಿರುವುದು ಇಂಟರ್ನೆಟ್ ಮೂಲಕವೇ ನಾನು ಯಾವ ಬ್ಯಾಂಕ್ನಲ್ಲಿ ಖಾತೆ ಓಪನ್ ಮಾಡಬೇಕು ಯಾವುದು ಅದರಿಂದ ಏನು ನನಗೆ ಪ್ರಯೋಜನ ಅದರಿಂದ ಏನು ಎಲ್ಲ ನನಗೆ ಬೇ ಮುಂದೆ ಉಪಯುಕ್ತವಾಗಿದೆ ಎನ್ನುವುದು ನಾನು ಅದರಲ್ಲಿ ತಿಳಿದುಕೊಂಡಿದ್ದೇನೆ